ಡಾಕ್ಟರ್ ಆಸ್ಟಿನ್ನವರ ನಾನು ರೇಷ್ಮಾ ರೇಷ್ಮಾ ಬೇಗಮ್ ಅಂತೇಳಿ ಮ್ಯಾಮ್ ನಂಗೆ ಸ್ವಲ್ಪ ನೆಗಡಿ ಜ್ವರ ಎಲ್ಲ ಐತಿ ನೀವೂ ದವಾಖಾನೆಗ್ ಇದೀರಿ ಹಾಂ ಹೌದಾ ನಂಗೆ ಅಂದರೆ ಜ್ವರ ಸ್ವಲ್ಪ ತಡ್ಕೊಳೊಕ್ ಆಗೋಲ್ದು ಚಳಿ ಜ್ವರ ಐತಿ ರೀ ಬಾಯಾಗೆ ಗುಳ್ಳೆ ಎಲ್ಲ ಎದ್ದಾವು ಹೀಟಿಗೇ ನೆಗಡಿ ಎಲ್ಲ ಐತಿ ಕೆಮ್ಮು ಎಲ್ಲ ಐತಿ ರೀ ಏನಾರ ಮನೆ ಮದ್ದು ಏನಾರ ಐತಿ ಏನ್ರಿ ಹ್ಞೂ ರೀ ಭಾಳ್ ಜೋರು ಐತಿ

ಹಾಂ ಮ್ಯಾಮ್

ಹಾಂ ಮ್ಯಾಮ್

ಹ್ಞೂ

ಹಾಂ ಸರಿ ಮೇಡಮ್ ನೀವೂ ನಾಳೇ ಇರ್ತಿರಲ್ಲ ಮ್ಯಾಮ್ ದವಾಖಾನ್ಯಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಮ್ಯಾಮ್ ಮ್ಯಾಮ್ ಮಧ್ಯಾಹ್ನ ಏನಾರ ಇರ್ತೀನಿ ಏನ್ರಿ ನಾ ಅಂದು ಸ್ವಲ್ಪ ಕೆಲಸ ಇತ್ತಾ ರಿ ಅದಕ್ಕೆ ಮಧ್ಯಾಹ್ನ ಹ್ಞೂ ಆಯ್ತ್ ರೀ ತ್ಯಾಂಕ್ಸ್ ರೀ ಮ್ಯಾಮ್